ಹಲೋ ಹಲೋ ಡಾಕ್ಟರ್ ದಾಕ್ಷಾಯಿಣಿ ಅವರಾ ಮೇಡಮ್ ನಾವು ಪೇಷಂಟೂ ಜ್ವರ ಬಂದಿತ್ತು ಅಂತ ನಿಮ್ಮ ಹತ್ರ ತೋರಿಸಿದ್ವಿ ಮ್ಯಾಮ್ ಜ್ವರ ಕಮ್ಮಿಯೇ ಆಗಿಲ್ಲ ಮೊನ್ನೆ ತೋರ್ಸಿದ್ದು ಹ್ಞೂ ಹ್ಞೂ

ತೊಗೋತಿದೀನಿ ತೊಗೋತಿದ್ದೀನಿ ಮೇಡಮ್ ತೊಗೋತಿದ್ದೀನಿ ಆದರೂ ನೆಗಡಿ ಸ್ವಲ್ಪನು ಕಮ್ಮಿಯೇ ಆಗಿಲ್ಲ ತುಂಬ ಗಂಟಲು ಕೆರೆತ ನೆಗಡಿ ತಲೆ ಭಾರ ಎಲ್ಲ ಇದೆ ಮೇಡಮ್

ಹ್ಞೂ ಸರಿ

ಆಯಿತು ಮ್ಯಾಮ್ ಓಕೆ ಮ್ಯಾಮ್

ಹಲೋ ಮ್ಯಾಮ್ ಗಂಟಲು ತುಂಬ ಕ್ ಗಂಟ್ಲ ಕೆರೆತ ಮ್ಯಾಮ್ ಗಂಟಲು

ಮಾತ್ರೆ ಎಲ್ಲ ತಗೋತಿದೀವಿ ಮ್ಯಾಮ್ ನೀವು ಕೊಟ್ಟಿದ್ದ ಮಾತ್ರೆ ಎಲ್ಲ ತಗೋತಿದೀವಿ ಕರೆಕ್ಟ್ ಆಗಿ ಆದರೆ ತಲೆ ತಲೆ ಭಾರ ತಲೆ ಭಾರ ಮತ್ತು ನೆಗಡಿ ಸ್ವಲ್ಪನು ಕಮ್ಮಿಯೇ ಆಗಿಲ್ಲ ಮ್ಯಾಮ್ ಅದಕ್ಕೆ ಫೋನ್ ಮಾಡಿದೆ ಈಗ

ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್